ಕಾಲಕ್ರಮೇಣ ತುಮಕೂರು ಜಿಲ್ಲೆ ತುಂಬ ಬದಲಾವಣೆಗಳಾಗಿವೆ ಮುಖ್ಯವಾಗಿ ಆರ್ಥಿಕತೆ ಮತ್ತು ಮೂಲಭೂತ ಸೌಕರ್ಯಗಳಲ್ಲಿ ಒಳ್ಳೆಯ ಬದಲಾವಣೆ ತಂದಿದೆ ಮೂಲ ಸೌಕರ್ಯ ಆಗಿರ್ಬೋದು ಸಾಮಾಜಿಕ ಬದಲಾವಣೆ ನಿವಾಸಿಗಳ ಮೇಲೆ ಪರಿಣಾಮ ಅಂದರೆ ಇಲ್ಲಿ ಸ್ಮಾರ್ಟ್ ಸಿಟಿ ಅಂತ ಆಗಿದೆ ಅದ್ರಿಂದ ಹೊಸ ಹೊಸ ಕೈಗಾರಿಕೋದ್ಯಮಗಳು ಉದ್ಯೋಗ ಅವಕಾಶ ನೀಡುತ್ತಿವೆ ವಿದ್ಯಾರ್ಥಿಗಳಿಗೆ ಆಮೇಲೆ ಕೆ ಕೆಲಸ ಇರಲಾರದವ್ರ್ಗೆ ಅದಾದ ಮೇಲೆ ಆರ್ಥಿಕತೆಯ ಮೂಲಭೂತ ಸೌಕರ್ಯಗಳು ತುಂಬ ವಿಷಯಗಳು ಇಲ್ಲಿ ನೀಡಿದ್ದಾರೆ ನಿವಾಸಿಗೆ ಆಮೇಲೆ ರಸ್ತೆ ಮತ್ತು ರೈಲು ಸಂಪರ್ಕ ತುಂಬ ಚೆನ್ನಾಗಿ ಬದಲಾವಣೆ ಆಗ್ತಿದೆ ವೈದ್ಯಕೀಯ ಪದ್ದತಿಯಂತು ತುಂಬ ಚೆನ್ನಾಗಿದೆ ಆಯುರ್ ಆಯುರ್ವೇದಿಕ್ ಆಗಿರ್ಬೋದು ಈ ಇಂಗ್ಲೀಷ್ ಮೆಡಿಸಿ ಈ ಇಂಗ್ಲೀಷ್ ಪದ್ದತಿ ಆಗಿರ್ಬೋದು ಆರ್ಥಿಕತೆ ಅಭಿವೃದ್ಧಿ ಇವಾಗ ಬದಲಾಗಿ ಬೇರೆ ಥರ ಹೊಸ ಹೊಸ ಕಾರ್ಯ ಕಾರ್ಯಕ್ರಮಗಳು ಮಾಡೋದರಿಂದ ಜನಗಳಲ್ಲಿ ಒಳ್ಳೆಯ ಅವಲಂಬಿತವಾಗಿರುವುದರಿಂದ ಮುಖ್ಯವಾಗಿ ಆರ್ಥಿಕ ಮೂಲಭೂತ ಸೌಕರ್ಯಗಳು ಯಾವ ಬದಲಾವಣೆಗೊಳಗಾಗಿವೆ ಅಂದರೆ ಇವುಗಳಲ್ಲಿ ಜನರು ತುಂಬ ಕೆಲವೊಂದು ಪದ್ದತಿಗಳನ್ನು ಮನಸ ಅಳವಡಿಸ್ಕೋತಿದ್ದಾರೆ ಹೊಸ ಹೊಸ ಈ ವಿದ್ಯುತ್ ಆಗಿರ್ಬೋದು ಹಾಲಿನ ಉತ್ಪಾದನೆ ಆಗಿರ್ಬೋದು ಕೈಗಾರಿಕ ಕೇಂದ್ರಗಳಲ್ಲಿ ಮೇಯ್ನ್ ಕೃಷಿ ಕೇಂದ್ರಗಳಲ್ಲಿ ತುಂಬ ಜನ ಮುಂದುವರೆದಿದ್ದಾರೆ ಕೃಷಿಯಲ್ಲಂತು ಎಲ್ಲರಿಗು ಒಳ್ಳೆಯ ಇದು ಇದೆ ಕಲೆಗೂ ಮಹತ್ವ ಕೊಡ್ತಿದ್ದಾರೆ ಇಲ್ಲಿ ಬೆಳವಣಿಗೆ ತುಂಬ ಆಗ್ತಿದೆ ಹತ್ತಿರದಲ್ಲೇ ಬೆಂಗಳೂರು ಇರುವುದರಿಂದ ತುಂಬ ಡೆವಲಪ್ ಕಾಲಕ್ರಮೇಣ ತುಮಕೂರು ಯಾ ಬದಲಾವಣೆ ಆಗ್ತಿದೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಆರ್ಥಿಕತೆಗೆ ಮತ್ತೆ ಮೂಲಭೂತ ಸೌಕರ್ಯಗಳು ಮನೆ ನೀರು ಸುತ್ತಮುತ್ತಲಿನ ವಾತಾವರಣ ಇಂದ ಹೇಳ್ಬೋದು